ನಮ್ಮ ತೋಟದಲ್ಲಿ ನಾನು ನೆಟ್ಟ ಗಿಡ ಒಂದು ದಿನ ಹೂವು ಬಿಟ್ಟಾಗ ನಮಗೆ ತುಂಬ ಸಂತೋಷವಾಗುತ್ತದೆ ನಾವು ನೀರುಣಿಸಿ ಮಣ್ಣು ಎಲ್ಲವನ್ನು ಹಾಕಿ ಬೆಳೆಸಿದಾಗ ಒಂದು ದಿನ ಹೂವು ಬಿಟ್ಟಾಗ ತುಂಬ ಆನಂದವಾಗುತ್ತದೆ ಮತ್ತು ಅದು ಯಾವ ಥರದಲ್ಲಾದರು ನಮಗೆ ಖುಷಿ ಅನ್ನಿಸುತ್ತದೆ